ನಾವು ಅಗ್ರಿಕಲ್ಚರಂತ ಕೇಳಿಸ್ಕೊಳ್ಳೋಕೆ ಎಷ್ಟು ಚೆನ್ನಾಗಿರುತ್ತೆ ಅಲ್ವಾ ಆ ಹಸ್ರಸ್ರಾಗಿರೋ ನೇಚರು ಆ ಅಗ್ರಿಕಲ್ಚರ್ ಮಾಡೋ ಪರ್ಸನ್ಸು ಎಷ್ಟು ಚೆನ್ನಾಗಿರ್ತಾರಂದ್ರೆ ಅದು ಹೇಳ್ಕೊಳ್ಳೋಕೆ ಆಗದಿರುವಷ್ಟು ಚೆನ್ನಾಗಿರುತ್ತೆ ಅಗ್ರಿಕಲ್ಚರಂತ ಬಂದಾಗ ತುಂಬ ತುಂಬ ಅಂದರೆ ತುಂಬ ಪೀಪಲ್ಸೆ ಅಗ್ರಿಕಲ್ಚರಾಗಿ ಮಾಡೋಕೆ ಇಷ್ಟಪಡ್ತಾರೆ ಆ ಕಾಲದಲ್ಲಿ ನಮ್ಮಜ್ಜ ತಾತಂದಿರೆಲ್ಲ ತುಂಬ ಅಗ್ರಿಕಲ್ಚರನ್ನೋದೆ ಮಾಡಿರೋದು ಅವ್ರಿಗೆ ತುಂಬ ಹೊಲಗಳಿರ್ತಿತ್ತು ತುಂಬ ಬೆಳೆಗಳನ್ನ ಬೆಳೀತಿದ್ರು ಅವ್ರಿಗೆ ಆ ಯಾವುದೇ ರೀತಿಯಾದ ಫುಡ್ಡಿಗೆ ಯಾವುದಕ್ಕೆ ಆಗಲಿ ಕೊರತೆ ಇರ್ತಿರಲಿಲ್ಲ ಈಗ ಅಗ್ರಿಕಲ್ಚರನ್ನೋದು ಕಡಿಮೆ ಆಗಿರೋದ್ರಿಂದ ನಮಗೆ ಕಷ್ಟ ಅನ್ನೋದಾಗುತ್ತೆ ಅಗ್ರಿಕಲ್ಚರನ್ನೋದು ತುಂಬನೇ ಇಷ್ಟಪಟ್ಟು ಮಾಡೋ ಒಂದು ಪ್ರತಿಭೆ ಆಗಿರುತ್ತೆ ಅಗ್ರಿಕಲ್ಚರು ತುಂಬ ಹೊಲಗಳ ಹತ್ರ ಎಲ್ಲ ಹೋದಾಗ ಅಗ್ರಿಕಲ್ಚರವ್ರು ಮಾಡಿರೋ ಭತ್ತ ರಾಗಿ ಬೇರೆ ಬೇರೆ ದೋಸೆ ಸೌತೆಕಾಯಿ ಬೇರೆ ವೆಜಿಟೇಬಲ್ಸೆಲ್ಲ ಎಲ್ಲ ಥರನು ಬೆಳಿತಾರೆ ಅಗ್ರಿಕಲ್ಚರಿಗೆ ಬಂದಾಗ ಫಾರ್ಮರ್ಸ್ ಬಗ್ಗೆ ಹೇಳಬೇಕು ಅಂದರೆ ಅವ್ರಿಗೆಷ್ಟು ಸಹ ನಾವು ಎಷ್ಟು ಟ್ಯಾಲೆಂಟು ಹಾಗಿದ್ರೆ ಅಷ್ಟೆಲ್ಲ ಫ್ರೂಟ್ಸು ಅಷ್ಟೆಲ್ಲ ವೆಜಿಟೇಬಲ್ಸು ಹೆಂಗೆ ಬೆಳೆಯೋಕ್ಕಾಗುತ್ತೆ ಅನ್ನೋದು ಮೈಂಡ್ಗಾಕೊಂಡಾಗ ತುಂಬ ಇದಾಗುತ್ತೆ ವೆಜಿಟೇಬಲ್ಸ್ ನೋಡ್ಬೋದು ಈಗ ವಿಧ ವಿಧ ವಿಧವಾದ ವೆಜಿಟೇಬಲ್ಸೆಲ್ಲ ಇರುತ್ತೆ ಅದಕ್ಕೆ ಅಂತ ಬಂದಾಗೆ ವೆಜಿಟೇಬಲ್ಸ್ನ ಹೆಂಗೆ ಬೆಳೀತಾರೆ ಅದಕ್ಕೆ ಬೇಕಾಗಿರೋ ಔಷಧಿಗಳಾಕಿ ವಾಟರೆಲ್ಲ ಸಪ್ಲೈ ಮಾಡಿ ಅದಕ್ಕೆ ಬೇಕಾಗಿರೋ ಪ್ರಾಪರ ಸ್ವಾಯ್ಲ್ ಅನ್ನೋದು ಈ ಸೆಟ್ ಆದ್ರೆನೇ ಆ ಕ್ರಾಪನ್ನು ಬೆಳೆಯೋಕ್ಕಾಗೋದು ಅಂಥದ್ರಲ್ಲಿ ಅಂತ ಸಾಯ್ಲೆ ಹುಡುಕಿ ಆ ಪ್ಲೇಸ್ನಲ್ಲಿ ಅದಕ್ಕೆ ಬೇಕಾದ ಕ್ರಾಪನ್ನ ಹಾಕಿ ಅದನ್ನು ಬೆಳೆಸಿ ಅವ್ರು ಮಾರಿ ಅವರಿಗೆ ಅದು ಮಾರುವ ಸ್ಥಿತಿಯಲ್ಲಂದ್ರೆ ಅದು ಬೆಳೆದಾಗ ಅದನ್ನ ನೋಡಿದಾಗ ಪಡುವಷ್ಟು ಖುಷಿ ಫಾರ್ಮರ್ಸ್ ಇನ್ಯಾವಾಗ್ಲೂ ಅಷ್ಟು ಇದ್ರಲ್ಲಾಂದೆ ಅಷ್ಟು ಅಗ್ರಿಕಲ್ಚರ್ ಅನ್ನೋದೇ ತುಂಬ ಅದೇನೋ ಅಂತಾರೆ ಫಾರ್ಮರ್ಸ್ ಇಸ್ ಅ ಬ್ಯಾಕ್ ಬೋನ್ ಆಫ ವಲ್ಡ್ ಅಂತ ಫಾರ್ಮರ್ಸ್ ಇಲ್ಲಾಂದ್ರೆ ನಮ್ಗೆ ಫುಡ್ಡು ಇರಲ್ಲ ಎಂಥದ್ದು ಇರಲ್ಲ ಅಂಥದ್ರಲ್ಲಿ ಫಾರ್ಮಿಂದ ಅಗ್ರಿಕಲ್ಚರ್ ಅಂದ್ರೆನೇ ದೊಡ್ಡ ವಿಷಯ ತುಂಬ ಜನ ಇದ್ರ ಬಗ್ಗೆ ರಿಸರ್ಚ್ ಮಾಡೋರಿದ್ದಾರೆ ತುಂಬ ಜನ ಅಗ್ರಿಕಲ್ಚರ್ ಅಂತಲೇ ತಗೊಂಡು ಓದ್ತಿರೋರು ಇದ್ದಾರೆ ಅಗ್ರಿಕಲ್ಚರ್ ಅನ್ನೋದು ಇಟ್ಸ್ ಲೈಕ್ ಸ್ಪೆಷಲ್ ತಿಂಗ ಅದು ಬಂದಾಗ ಅಗ್ರಿಕಲ್ಚರಲ್ಲಿ ನೇಚರೇನಿರುತ್ತೆ ಮಸ್ ನೇಚರು ಅದು ನಾವು ಫೀಲಾಗೋ ವಿಧಾನ ಹೆಂಗಿರುತ್ತೆ ಅದ್ರ ಕಡೆಯಿಂದ ಬರೋ ಪ್ಯೂರ್ ಆಕ್ಸಿಜನ್ನು ಮತ್ತೆ ಅದು ಅವ್ರು ಬೆಳೆಯೋ ಪ್ಯೂರ್ ಭತ್ತ ರಾಗಿ ವೆಜಿಟೇಬಲ್ಸ್ ಏನೆಲ್ಲ ಆಗಲಿ ಬಿಡಿ ಎಷ್ಟು ಚೆನ್ನಾಗಿರುತ್ತಂದ್ರೆ ಪ್ಯೂರಾಗಿ ಈ ಹಳ್ಳಿ ಕಡೆಯೆಲ್ಲ ಹೋದಾಗ ಅದನ್ನೆಲ್ಲ ನಾವು ಚೆನ್ನಾಗಿ ವ್ಯೂವ್ ಮಾಡ್ಬೋದು ಹೆಂಗಂದರೆ ಈ ಸಿಟಿ ಸೈಡೆಲ್ಲ ಏನಿರಲ್ಲ ಏಕೆಂದ್ರೆ ಈ ಕಡೆಯೆಲ್ಲ ಅಷ್ಟು ಕ್ರಾಪು ಎಲ್ಲ ಬೆಳೆಯೋಕ್ಕಾಗಲ್ಲ ಏಕೆಂದ್ರೆ ಇಲ್ಲಿ ಬಿಲ್ಡಿಂಗ್ಸೆಲ್ಲ ಬಿಲ್ಡಾಗೋಗಿರುತ್ತೆ ಇಷ್ಟು ಜಾಗನೂ ಇರಲ್ಲ ಅವರು ಬೆಳ್ಸ್ಕೊಳ್ಳೋಕ್ಕೆ ಪ್ಲ್ಯಾಂಟ್ಸ್ ಬೆಳ್ಸ್ಕೊಳ್ಳೋಕ್ಕೆ ಅವ್ರಿಗೆ ಟೈಮಿರಲ್ಲ ಅಂಥದ್ರಲ್ಲಿ ನಾವು ವಿಜಿ ವಿಲೇಜ್ ಕಡೆ ಅಂತಲೇ ಏಕೆ ಹೋಗ್ತೀವೆಂದ್ರೆ ಅಲ್ಲಿರೋ ನೇಚಲು ಅಲ್ಲಿರೋ ನೇಚರು ಆ್ಯಂಡ್ ಆ್ಯಕ್ಸಿಜನ್ ಹೆಂಗೆ ಬರುತ್ತೆ ನಾವು ಪ್ಯೂರು ಆಕ್ಸಿಜನ್ ಹೆಂಗೆ ತಗೊಳ್ತೀವಿ ಅದನ್ನೆಲ್ಲ ನೋಡಿದಾಗ ನನ್ನ ಮನಸ್ಸಿಗೇನೋ ಒಂಥರ ಖುಷಿ ಅಬ್ಬಾ ಎಷ್ಟು ಚೆನ್ನಾಗಿದೆ ಈ ನೇಚರು ಆ್ಯಂಡ್ ಅಗ್ರಿಕಲ್ಚರ್ ಎಷ್ಟು ಚೆನ್ನಾಗಿ ಮಾಡಿದ್ದಾರೆ ಅವ್ರಿಗೆಷ್ಟು ಪೇಶನ್ಸ್ ಇದ್ದರೆ ಇಷ್ಟು ಚೆನ್ನಾಗಿ ಮಾಡ್ತಾರೆ ಅನ್ನೋದೆಲ್ಲ ತಿಂಕಿಂಗ್ ಬರುತ್ತಲ್ಲಾ ಬಟ್ ನಮಗೆ ಅಂದರೆ ಪ್ರಾಪರಾಗಿ ಡೈಲಿ ಮಾಡೋರಿಗೆ ಅದು ರೂಟೀನಾಗಿರುತ್ತೆ ಬಟ್ ನಾವೆಲ್ಲ ಹೋಗಿ ಅದನ್ನ ಮಾಡ್ಲಿಕ್ಕೆ ಆಗೋದಿಲ್ಲ ಏಕೆಂದರೆ ಅದು ತುಂಬನೇ ಕಷ್ಟ ಆಗುತ್ತೆ ಅಲ್ವಾ ನಮಗೆ ಹೇಗೆಂದ್ರೆ ಈಗ ನಾವು ಡೈಲಿ ಕೆಲಸ ಮಾಡ್ತಿದ್ರೆ ಆ ಕೆಲಸ ನಮಗೆ ಈಸಿ ಅನ್ನೋಂಗಾಗುತ್ತೆ ಬಟ್ ನಾವು ಅಗ್ರಿಕಲ್ಚರ್ ಅನ್ನೋದು ಮಾಡಲ್ಲ ಅಲ್ವಾ ಅದಕ್ಕೆ ಸೊ ಕಷ್ಟ ಅನ್ನೋದು ನಮ್ಗೆ ತುಂಬನೇ ಆಗುತ್ತೆ ಅಗ್ರಿಕಲ್ಚರ್ ಕೆಲಸಕ್ಕೋದಾಗ ಭತ್ತ ಬೆಳೆಯೋದು ಅವೆಲ್ಲ ನಮ್ಗೆ ಪ್ರೊಸೆಸ್ ಗೊತ್ತಿರಲ್ಲ ಸೊ ಅದರಿಂದ ನಮ್ಗೆ ತುಂಬನೇ ಕಷ್ಟ ಆಗುತ್ತೆ ಅದಕ್ಕೆ ಅಂತಲೇ ಅಗ್ರಿಕಲ್ಚರ್ ಮಾಡಿರ್ತಾರಲ್ವಾ ಆ ಪ್ಲೇಸಸ್ಗೆಲ್ಲ ಹೋದಾಗ ಅಲ್ಲಿ ನೇಚರು ಆ ಬರ್ಡ್ಸು ಆ ಪ್ಯೂರ್ ಆಕ್ಸಿಜನ್ನು ಆ್ಯಂಡ್ ಅಫ್ ಅವ್ರು ಬೆಳೆಸಿರೋ ಕ್ರಾಪು ಎಲ್ಲ ಎಷ್ಟು ಪ್ಯೂರಾಗಿರುತ್ತಂದ್ರೆ ಅವರ ಹಾರ್ಟ್ ಥರನೇ ಇರುತ್ತೆ ಏನೋ ಮೇ ಬಿ ಅವರಷ್ಟು ಪೇಶನ್ಸು ಎಷ್ಟು ಮೆಡಿಸನ್ಸ್ ಮೆಡಿಸನ್ಸ್ ಯೂಸ್ ಮಾಡ್ತಾರೆ ಅದಕ್ಕೆ ಬೇಕಾಗಿರೋ ಪ್ರಾಪರ್ ಸಾಯ್ಲ ಅದಕ್ಕೆ ಬೇಕಾಗಿರೋ ಪರ್ಫೆಕ್ಟು ಟೈಮಿಂಗ್ಸು ವಾಟರ್ ಹಿಂಗೆ ಹಾಕ್ಬೇಕು ಹಿಂಗೆ ಮೆಡಿಸನ್ಸೆಲ್ಲ ಅದ್ರಾಗೆ ಹಾಕಬೇಕು ಇಷ್ಟು ದಿನಕ್ಕೆ ಇಷ್ಟು ಮೆಡಿಸನ್ ಈ ಥರ ಹಾಕಬೇಕು ಅದನ್ನೇ ತಗೊಂಡ್ಬಂದು ಅವರೆಷ್ಟು ತೋಟಗಳಲ್ಲಿ ಎಷ್ಟು ಚೆನ್ನಾಗಿ ಮಾಡಿರ್ತಾರೆ ಆ್ಯಂಡ್ ನಮ್ಮ ವಿಲೇಜ್ಗಂತೂ ಬಂದಾಗ ಎಷ್ಟು ನೇಚರ್ ಎಷ್ಟು ಅಂದವಾಗಿರುತ್ತಂದ್ರೆ ತುಂಬ ಪ್ಲಾಂಟ್ಸಿರುತ್ತೆ ಆ್ಯಂಡ್ ಇವ್ರು ಭತ್ತ ಎಲ್ಲ ಬೆಳೆದಿರ್ತಾರಲ್ವಾ ಅದನ್ನೆಲ್ಲ ನೋಡಿದಾಗ ಇವರು ಇದನ್ನು ಇದನ್ನ ಬೆಳೆಯೋಕ್ಕೆಷ್ಟು ಕಷ್ಟಪಟ್ಟಿರ್ತಾರೆ ಎಷ್ಟೋ ಶ್ರಮ ಒಂದಲ್ಲ ಎರಡು ದಿನ ಅಲ್ಲ ಎಷ್ಟೋ ತಿಂಗಳುಗಳಿಂದ ಇದನ್ನು ಬೆಳ್ಸೋಕ್ಕೆ ಎಷ್ಟು ಕಷ್ಟಪಟ್ಟಿರ್ತಾರೆ ಅಂತನ್ಸುತ್ತೆ ಅವರು ಬೆಳೆಸಿರೋವಾಗ ಅಂದರೆ ಅದೇ ಎಲ್ಲ ಕ್ರಾಪೆಲ್ಲ ಫುಲ್ಲು ನೀಟಾಗಿ ಬಂದಾಗ ಅದು ಅದನ್ನೆಲ್ಲ ಅವ್ರು ನೋಡಿದಾಗ ಅವ್ರ ಕಣ್ಣಲ್ಲಿ ಎಷ್ಟು ಆನಂದ ಅನ್ನೋದು ಹುಟ್ಟುತ್ತೆ ಅಂದರೆ ಅದನ್ನೆಲ್ಲ ಹೇಳೋಕ್ಕೆ ಆಗಲ್ಲ ಅಷ್ಟು ಅಂದರೆ ಅದಕ್ಕೆ ಅನ್ನೋದು ಅಗ್ರಿಕಲ್ಚರ್ ಅನ್ನೋದು ತುಂಬ ಬೆಸ್ಟು ಅಂತ ಅದಕ್ಕೆ ತುಂಬ ಜನ ಸ್ಟೂಡೆಂಟ್ಸು ಬಿ ಎಸ್ ಸಿ ಈ ಥರಯೆಲ್ಲ ಮಾಡ್ತಿರ್ತಾರೆ ತುಂಬ ಜನ ಲೈಕ್ ಮಾಡ್ತಾರೆ ರಿಸರ್ಚ್ಗೆಲ್ಲ ಹೋಗ್ಲಿಕ್ಕೆ ನನಗೂ ಅಗ್ರಿಕಲ್ಚರೆಂದ್ರೆ ಇಷ್ಟ ಮನೆ ಮುಂದೆ ಪ್ಲ್ಯಾಂಟ್ಸೆಲ್ಲ ನೆಡೋದು ಆ ಗಾರ್ಡನ್ ಲೈಕ್ ಗಾರ್ಡನ್ನೆಲ್ಲ ಬಿಲ್ಟ್ ಮಾಡೋದೆಲ್ಲ ನನಗೆ ತುಂಬ ಇಷ್ಟ ಅಂಥದ್ರಲ್ಲಿ ನಮ್ಮ ಕಡೆ ಬಂದಾಗ ತುಂಬನೇ ಅಗ್ರಿಕಲ್ಚರ್ ಬಗ್ಗೆ ಇಂಟ್ರೆಸ್ಟ್ ಕೊಡ್ತಾರೆ ಫಾರ್ಮರ್ಸೆಲ್ಲ ಎಷ್ಟು ಕಷ್ಟಪಡ್ತಾರೆಂದ್ರೆ ಒಂದು ಕ್ರಾಪ್ ಬೆಳಿಬೇಕೆಂದ್ರೆ ಅದಕ್ಕೆ ಬೇಕಾಗಿರೋದು ಎಲ್ಲ ಏನೆಲ್ಲ ಮಾಡಿ ಆ ಕ್ರಾಪನ್ನ ಬೆಳೆದು ಮಾರ್ಕೆಟ್ಗೆ ತಗೊಂಡೋಗಿ ಅದಕ್ಕೆ ಆದ ಪ್ರಾಪರ್ ಇನ್ಕಮ್ ಅನ್ನೋದು ಅದ್ರ ಕಡೆಯಿಂದ ಬಂದರೆ ಅವ್ರಿಗಾಗೋವಷ್ಟು ಖುಷಿ ಬೇರೆ ಇನ್ಯಾರಿಗೂ ಆಗಲ್ಲ ಅನ್ಸುತ್ತೆ ಏಕೆಂದ್ರೆ ಅವರಷ್ಟು ತಿಂಗಳುಗಳಿಂದ ಶ್ರಮಪಟ್ಟಿರ್ತಾರಲ್ವಾ ಅದನ್ನೆಲ್ಲ ಈ ಒಂದ್ವೇಳೆ ಇದ್ದು ಇನ್ಕಮ್ ಚೆನ್ನಾಗಿ ಬಂದಿದೆ ಅಂದರೆ ಇದ್ರಲ್ಲಿ ನೋಡ್ಕೊಳ್ತಾರಪ್ಪಾ ಹೆಂಗೋ ಹೋಗ್ಲಿ ಬಿಡು ನಮಗೆ ಮಾಡಿರೋ ಇದರಲ್ಲಿ ಇದೆಂಗೋ ಇನ್ಕಮ್ ಚೆನ್ನಾಗಿ ಬಂದಿದೆ ಅಷ್ಟೆಲ್ಲ ಮಾಡಿದೆ ಅಲ್ವಾ ಫಲಿತಾಂಶ ಏನೋ ಸಿಕ್ಕಿದೆ ಅಂತ ಖುಷಿಯಲ್ಲಿ ಅವ್ರಿದಾಗ್ತಾರೆ ಹಗ್ರಿಕಲ್ಚರ್ ಅನ್ನೋದೇ ಅನ್ ಅಂದರೆ ಅಗ್ರಿಕಲ್ಚರ್ ಅನ್ನೋ ಮಾತು ಕೇಳಿಸ್ಕೊಂಡ್ರೇನೆ ಏನೋ ಒಂಥರ ಚೆನ್ನಾಗಿರುತ್ತೆ ಅಗ್ರಿಕಲ್ಚರು ಅಂದರೆ ನಾವೀವಾಗ ಯಾವ್ದಾನ ಪ್ಲೇಸಸ್ಗೋದಾಗ ಅವ್ರು ಮಾಡಿರೋ ಅಗ್ರಿಕಲ್ಚರತ್ರ ಫೋಟೋಸ್ ಹಿಡ್ಸ್ಕೊಳ್ಳೋಕ್ಕೆ ಆಗಲಿ ನೋಡೋಕೆ ಆಗ್ಲಿನೇ ಎಷ್ಟು ಅಂದವಾಗನ್ನೋದು ಕಾಣಿಸುತ್ತೆ ಅದರಲ್ಲಿ ಅಗ್ರಿಕಲ್ಚರ್ ಅನ್ನೋದೇ ದೊಡ್ಡ ವಿಷಯ ಅವ್ರು ಎಷ್ಟು ಪೇಶನ್ಸಿಂದ ಮಾಡ್ತಾರೆ ಆ್ಯಂಡ್ ಆ ಕ್ರಾಪನ್ನ ನಾವೆಲ್ಲ ಸೊ ಮೆನಿ ಪೀಪಲ್ಸ್ ಆ ಕ್ರಾಪನ್ನ ತಿಂತೀವಿ ಎಲ್ಲರಿಗೂ ಗೊತ್ತಿರೋ ಮ್ಯಾಟರೇ ಇದು ಅದು ಎಷ್ಟು ಪ್ಯೂರಾಗಿರುತ್ತೆ ಅವ್ರು ಎಷ್ಟು ಕಷ್ಟಪಟ್ಟಿರ್ತಾರೆ ಅನ್ನೋದು ನಮಗೆ ಗೊತ್ತಿರಲ್ಲ ಬಟ್ಟು ಕ್ರಾಪ್ ಬೆಳ್ಸಿರೋರಿಗೆ ಗೊತ್ತಿರುತ್ತೆ ಅದ್ರಾಗೆ ಎಷ್ಟು ಕಷ್ಟಪಟ್ಟಿರ್ತಾರೆ ಅನ್ನೋದು ನಾವೆಲ್ಲ ತಿನ್ನೋರಿಗೂ ನಮಗಷ್ಟು ಗೊತ್ತಿರಲ್ಲ ಏನೋ ಬಿಡು ಅಂಥೇಳ್ಬಿಟ್ಟು ದುಡ್ಡು ತೊಗೊಂಡೋಗಿ ತಿಂತಾಯಿರ್ತೀವಿ ಬಟ್ ಅವ್ರು ಕ್ರಾಪ್ ಬೆಳ್ಸಿರೋರು ಇಷ್ಟಕ್ಕೆ ಈ ವ್ಯಾಪಾರ ಇಷ್ಟು ಆಗಬೇಕು ಮೆಡಿಷನ್ ಇಷ್ಟು ಹಾಕ್ಬೇಕು ಟೈಮ್ಗೆ ಇಷ್ಟು ಹಾಕಿದ್ರೇನೆ ಕರೆಕ್ಟಾಗಿ ಕ್ರಾಪ್ ಅನ್ನೋದು ಬೆಳೆಯೋದು ಇದೆಲ್ಲ ತುಂಬ ಟೆಕ್ನಿಕ್ಸ್ ಅನ್ನೋದು ಯೂಸ್ ಮಾಡಿ ಆ ಕ್ರಾಪ್ಗೆ ತಿಂಗಳುಗಳ್ಗಟ್ಲೆ ಇದನ್ನ ಮಾಡ್ತಾರೆ ಬಟ್ ನಮಗೆ ಏನೋ ಒಂದನ್ನ ತಗೊಂಡು ತಿಂದ್ಬಿಡೋದಕ್ಕೆ ಹಂಗೆಲ್ಲ ಇದು ಮಾಡ್ತೀವಿ ಬಟ್ ಬೆಳೆಯೋರಿಗೆ ಇದ್ದಷ್ಟು ಪೇಶನ್ಸು ನಮಗೆ ತಿನ್ನುವಾಗ ಇರಲ್ಲ ಅವ್ರೆಷ್ಟು ಪೇಶನ್ಸಿಂದ ಬೆಳೀತಾರೆ ಅಲ್ವ ಕ್ರಾಪ್ಸನ್ನೆಲ್ಲ ಅದಕ್ಕೆ ಅವ್ರಿಗೆ ಅದಕ್ಕೆ ಫಾರ್ಮರ್ಸ್ ಇಸ್ ದ ಬ್ಯಾಕ್ ಬೋನ್ ಆಫ್ ದ ವಲ್ಡ್ ಅಂತ ಹೇಳ್ತಿರ್ತಾರೆ ತುಂಬ ಜನ ಫಾರ್ಮರ್ಸ್ ಅನ್ನೋದೇ ಗ್ರೇಟು ಆ ಫಾರ್ಮರ್ಸ್ ಫ್ಯಾಮ್ಲಿಯಿಂದಲೂ ಬಂದಿರೋರು ತುಂಬ ಜನ ಇರ್ತಾರಲ್ವಾ ಫಾರ್ಮರ್ಸಂದರೆ ಏನೋ ಹೇಳ್ಕೊಳ್ಳಕಾಗದಿರೋ ಖುಷಿ ಆ ನೇಚರು ಅಂದರೆ ವಿಲೇಜ್ಗೆಲ್ಲ ಬಂದಾಗ ಆ ನೇಚರು ಅದನ್ನೆಲ್ಲ ನೋಡಿದಾಗ ಮಸ್ತನ್ನಿಸುತ್ತೆ ಅಬ್ಬಾ ಎಷ್ಟು ನೇಚರ್ ಚೆನ್ನಾಗಿದೆ ಸಿಟಿಗಿನ್ನ ವಿಲೇಜಲ್ಲೇ ಚೆನ್ನಾಗಿರುತ್ತೆ ಹಾಗೆಲ್ಲ ಅನ್ಸುತ್ತಲ್ವಾ ನೇಚರಂದರೆ ನೇಚರಂತ ಕಡೆಗೆ ಬಂದಾಗ ವಿಲೇಜಸ್ಸೇ ಬೆಟರು ವಿಲೇಜಸ್ಸನ್ನೇ ತುಂಬ ಜನ ಚೂಸ್ ಮಾಡೋದು ಅಗ್ರಿಕಲ್ಚರ್ ಬಗ್ಗೆ ಹೇಳಿದಾಗ ಇಷ್ಟೆಲ್ಲ ಇರುತ್ತೆ ಅಗ್ರಿಕಲ್ಚರೇ ಒಂಥರ ಆ ವಾತಾವರಣ ಆ ನೇಚರು ಆ ಗಿಳಿಗಳು ಬರ್ಡ್ಸೆಲ್ಲ ಸದ್ದು ಮಾಡೋದು ಅದೆಲ್ಲ ಲೈಕ್ ಹಾರ್ಟ್ಗೆಲ್ಲ ಪ್ಯೂರನ್ಸುತ್ತೆ ಅಲ್ವಾ